ನಾನು ನನ್ನ ಬದುಕಲ್ಲಿ ತುಂಬ ದೊಡ್ಡ ಸವಾಲು ಎದುರ್ಸಿದ್ದು ಅಂದರೆ ನನ್ನ ಪ್ಯಾರಾಮೆಡಿಕಲ್ ಎಕ್ಸಾಮು ಯಾಕಂದರೆ ನಾನು ಹನ್ನೆರಡು ವರ್ಷ ಕನ್ನಡ ಮೀಡಿಯಮ್ಮೇ ಓದಿದ್ದು ಹತ್ತನೇ ಕ್ಲಾಸ್ವರೆಗೂ ಕನ್ನಡ ಮಿಡಿಯಮ್ಮೇ ಮತ್ತೆ ಸೆಕೆಂಡ್ ಪಿ ಯು ಕನ್ನಡ ಮಿಡಿಯಮ್ಮೇ ಓದಿದ್ದು ಸಡನ್ನಾಗಿ ನಾನು ಪ್ಯಾರಾಮೆಡಿಕಲಿಗೆ ಬಂದಾಗ ಎಲ್ಲ ಇಂಗ್ಲಿಷಲ್ಲಿ ಇದ್ದಿದ್ದು ನಂಗೆ ತುಂಬ ಕಷ್ಟ ಅನಿಸ್ತಿತ್ತು ಅವ್ರು ಮಾಡೋ ಪಾಠ ಸಹಿತ ನನಿಗೆ ಅರ್ಥ ಆಗ್ತಿರಲಿಲ್ಲ ಎಷ್ಟು ಕಷ್ಟ ಅಂದರೆ ಅವರು ಎಲ್ಲಾನು ಇಂಗ್ಲಿಷಲ್ಲೇ ಹೇಳ್ತಿದ್ರು ನನಗೆ ಕನ್ನಡದಲ್ಲಿ ಹೇಳಿ ಅಂದರೂ ಹೇಳ್ತಿದ್ದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಹೇಳ್ತಿದ್ರು ಕೆಲವೊಂದು ಸಂದರ್ಭದಲ್ಲಿ ಹೇಳ್ಲಿಕ್ ಆಗ್ತಿರಲಿಲ್ಲ ಎಕ್ಸಾಮ್ ಟೈಮಂತ ಬಂದಾಗ ತುಂಬ ಕಷ್ಟ ಆಗ್ತಿತ್ತು ಅದು ಇಂಗ್ಲೀಷಲ್ಲೆಲ್ಲ ಓದಲಿಕ್ಕೆ ಆಗಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿ ನೆನಪಿಟ್ಟುಕೊಳ್ಳುದಕ್ಕೆ ಆಗಲಿ ಎಲ್ಲ ಆಗಲಿ ತುಂಬ ಕಷ್ಟ ಆಗ್ತಿತ್ತು ಆಮೇಲೆ ಆಮೇಲೆ ನನಗೆ ಓದಿ ಓದಿ ಓದಿ ಓದ್ದಿರಿಂದ ನೆನಪಿಟ್ಕೋಳ್ಳೋದನ್ನು ಅಭ್ಯಾಸ ಮಾಡಿಕೊಂಡೆ ಓದೋದನ್ನು ಅಭ್ಯಾಸ ಮಾಡಿಕೊಂಡೆ ಅದರಿಂದ ಸ್ವಲ್ಪ ಎಕ್ಸಾಮ್ ಸ್ವಲ್ಪ ಈಝಿ ಆಯಿತು ಸುಲಭವಾಯಿತು ಇದರಿಂದ ಒಂದನೇ ವರ್ಷ ತುಂಬ ಕಷ್ಟ ಅನ್ಸಿತ್ತು ಈಗ ಎರಡನೇ ವರ್ಷದಲ್ಲಿ ತುಂಬ ಸುಲ್ಭ್ವಾಗಿ ಆಗಿದೆ ಇವಾಗ ಏನೇ ಆಗಲಿ ಕೇಳದ್ರೆ ತುಂಬ ಸುಲಭವಾಗಿ ನಾನು ಸವಾಲನ್ನು ಎದುರಿಸ್ತೀನಿ ಅಂತ ಹೇಳ್ತಿನಿ